ನಮ್ಮ ಭಾರತ ದೇಶವು ತುಂಬ ಅತಿ ಜನಸಂಖ್ಯೆ ಇರುವ ದೇಶ ಅಂತಲೇ ಕರಿತಾರೆ ಯಾಕೆಂದರೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಸುಮಾರು ಒಂದು ನೂರ ನಲವತ್ತು ಕೋಟಿಗಿಂತ ಹೆಚ್ಚು ಜನರು ಬದುಕ್ತಿದ್ದಾರೆ ಮತ್ತು ಜೀವಿಸ್ತಿದ್ದಾರೆ ಯಾಕೆ ಅಂದರೆ ಇವಾಗ ನಮ್ಮ ಬಾ ಇಷ್ಟು ಜನ ಬದ್ಕ್ಬೇಕಾದ್ರೆ ಇಲ್ಲೆಲ್ಲ ತು ಎಲ್ಲ ತುಂಬ ಬಹು ದೊಡ್ಡ ಸಂಖ್ಯಾದಲ್ಲಿ ಎಲ್ಲ ಥರದ ರಿಲೀಜಿಯನ್ ಜನ್ಗಳು ಇಲ್ಲಿ ಬದುಕ್ತಿದ್ದಾರೆ ಮತ್ತು ವಾಸಿಸ್ತಿದ್ದಾರೆ ಈ ಹಿಂದೂ ಮುಸಲ್ಮಾನ ಕ್ರಿಶ್ಚಿಯನ್ನು ಬೌದಿಸಮ್ಮು ಮತ್ತು ಜೈನು ಈ ರೀತಿ ಬೇರೆ ಬೇರೆ ರಿಲೀಜಿಯನ್ಗಳ ಜನಗಳು ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ ಮತ್ತು ಇಲ್ಲೂ ಕೂಡ ಹಬ್ಬಗಳ್ನ ತುಂಬ ದೊಡ್ಡ ಮಟ್ಟದಲ್ಲಿನೇ ಆಚರಣೆ ಮಾಡ್ತಾರೆ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಅದರಲ್ಲೂ ಕೂಡ ಗಣೇಶ ಹಬ್ಬ ದೀಪಾವಳಿ ಹಬ್ಬ ಮತ್ತೆ ಶಿವರಾತ್ರಿ ಮತ್ತು ದಸರಾ ಈ ರೀತಿ ಹಬ್ಬಗಳ್ನ ತುಂಬ ದೊಡ್ಡ ಮಟ್ಟದಲ್ಲಿ ಆಚರಿಸ್ತಾರೆ ಯಾಕೆಂದರೆ ಇವಾಗ ಗಣೇಶ ಹಬ್ಬ ಇದು ಯಾವ ರೀತಿ ಆಚರಿಸ್ತಾರೆ ಅಂದರೆ ನಮ್ಮ ದೇಶದಲ್ಲಿ ಪ್ರತಿ ರಾಜ್ಯದಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಹಳ್ಳೀಲೂ ಕೂಡ ಗಲ್ಲಿ ಗಲ್ಲೀಲೂ ಅವರು ದುಡ್ಡನ್ನು ಕಲೆಕ್ಟ್ ಮಾಡಿ ಗಣೇಶನ ವಿಗ್ರಹವನ್ನು ಕೂರಿಸಿ ಪೂಜೆ ಮಾಡ್ತಾರೆ ಅದು ಇದು ಜಾಸ್ತಿ ಗಣೇಶ ಚತುರ್ದಶಿಯಲ್ಲಿ ಮಾಡ್ತಾರೆ ಅವಾಗ ಗಣೇಶ ಕೂರಿಸಿ ಪೂಜೆ ಮಾಡಿ ಪ್ರಸಾದವನ್ನೆಲ್ಲ ಜನ್ಗಳ್ಗೆಲ್ಲ ತಲುಪಿಸ್ತಾರೆ ಮತ್ತು ಆ ನಂತರ ಮೂರು ದಿವ್ಸ ಐದು ದಿವ್ಸ ಈ ಈ ನಂತರ ಗಣೇಶವನ್ನು ನೀರಲ್ಲಿ ವಿಸರ್ಜನೆ ಮಾಡ್ಬೇಕಾದ್ರೆ ತುಂಬ ಜೋರಾಗಿ ದೊಡ್ಡದಾಗಿ ಸಂಭ್ರಮಾಚರಣೆ ಮಾಡ್ತಾರೆ ಡಿ ಜೆ ಕರೆಸ್ತಾರೆ ತಮ್ಟೆ ಅವ್ರನ್ನ ಕರೆಸ್ತಾರೆ ಫುಲ್ ಡ್ಯಾನ್ಸ್ ಮಾಡ್ತಾರೆ ಖುಷಿಯಿನ್ನು ಖುಷಿಯಿಂದ ಗಣೇಶ ವಿಸರ್ಜನೆ ಮಾಡ್ತಾರೆ ಇದು ನಮ್ಮ ದೇಶದಲ್ಲಿ ತುಂಬ ಅತಿ ದೊಡ್ಡ ಹಬ್ಬ ಅಂತಲೇ ಕರಿತಾರೆ ಇದೇ ರೀತಿ ಅದು ಇದೇ ರೀತಿ ಸೌತ್ ಕರ್ನಾಟಕದಲ್ಲೂ ಕೂಡ ಥರ ಥರವಾದ ಹಬ್ಬಗಳ್ನ ಮಾಡ್ತಾರೆ ಆ ನಂತರ ಇನ್ನು ಇನ್ನು ನಮ್ಮ ದೇಶದಲ್ಲಿ ಪೂರ್ತಿ ದೇಶದಲ್ಲೂ ಕೂಡ ದೀಪಾವಳಿ ಹಬ್ಬನ ಆಚರಣೆ ಮಾಡ್ತಾರೆ ಇದು ಯಾವ ರೀತಿ ಆಚರಣೆ ಮಾಡ್ತಾರೆ ಅಂದರೆ ಪಟಾಕಿ ಪಟಾಕಿ ಮದ್ದನ್ನು ಸಿಡಿಸಿ ನಮ್ಮ ದೇಶದಲ್ಲಿ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ರಾಕೆಟ್ಗಳು ಬಿಡ್ತಾರೆ ದೀಪವನ್ನ ಹಚ್ತಾರೆ ಈ ರೀತಿ ತುಂಬ ಬೆಳಕು ರೀತೀಲಿ ಹಬ್ಬವನ್ನು ಆಚರಿಸ್ತಾರೆ ಈ ಹಬ್ಬ ಇವಾಗ ಗಣೇಶ ಹಬ್ಬ ದೀಪಾವಳಿ ಈ ಅಷ್ಟಲ್ದೆ ಇವಾಗ ಸೌತ್ ಇಂಡ್ಯಾದಲ್ಲೂ ಕೂಡ ಪೊಂಗಲ್ಲು ಮತ್ತು ಸಂಕ್ರಾಂತಿ ಮತ್ತು ಓಣಂ ಈ ರೀತಿ ಹಬ್ಬಗಳ್ನ ತುಂಬ ಆಚರಿಸ್ತಾರೆ ಇವಾಗ ಓಣಂ ಎಲ್ಲ ಯಾವ ರೀತಿ ಆಚರಿಸ್ತಾರಂದ್ರೆ ಕೇರಳದಲ್ಲಿ ಬೋಟಿಂಗ್ ಮಾಡ್ತಾರೆ ಮತ್ತು ಅವ್ರವ್ರದೇ ಬೋಟಲ್ಲಿ ಸಮುದ್ರದ ನದಿಯಲ್ಲಿ ಎಲ್ಲ ಬೋಟ್ ರೇಸ್ಗಳು ಮಾಡ್ತಾರೆ ಈ ರೀತಿಗಳ ಆಚರಣೆ ಮಾಡ್ತಾರೆ ಅವ್ರಿಗೆ ತುಂಬ ಅದು ಮನಸ್ಸಿಗೆ ಮನೋರಂಜನೆ ನೀಡುತ್ತೆ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಶಿವರಾತ್ರಿ ಹಬ್ಬನ ಆಚರಣೆ ಮಾಡ್ತಿವಿ ನಾವು ದಸರಾವನ್ನ ಆಚರಣೆ ಮಾಡ್ತೀವಿ ದಸರಾ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಪ್ಯಾಲೆಸ್ಸಿಗೆ ನೋಡೋಕ್ಕೆ ಬೇರೆಬೇರೆ ದೇಶದಿಂದ ಬೇರೆ ಬೇರೆ ರಾಜ್ಯದಿಂದಲೇ ಬರ್ತಾರೆ ಜನಗಳು ಇದು ತುಂಬ ನಮ್ಮ ದೇಶದ ತುಂಬ ಫೇಮಸ್ಸು ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಮೈಸೂರು ಪ್ಯಾಲೇಸು ಚಾಮುಂಡೇಶ್ವರಿ ಬೆಟ್ಟ ಈ ರೀತಿ ಎಲ್ಲ ಬಂದು ನೋಡ್ಕೊಂಡು ಹೋಗ್ತರ್ ದಸರಾ ಹಬ್ಬದಲ್ಲಿ ನಮ್ಮ ಭಾರತದಲ್ಲಿ ತು ಇಷ್ಟೊಂದು ಥರ ಹಬ್ಬಗಳಿದೆ ಹಂಗೆ ಮುಸ್ಲಿಮ್ಸ್ಗೂ ಈದ್ ಮಿಲಾದು ಬಕ್ರೀದ್ ಈ ರೀತಿ ಹಬ್ಬಗಳ್ನ ಆಚರಣೆ ಮಾಡ್ತಾರೆ ಕ್ರಿಶ್ಚಿಯನ್ಸು ಕೂಡ ಗುಡ್ ಫ್ರೈಡೇ ಮತ್ತು ಕ್ರಿಸ್ಮಸ್ಸು ಈ ರೀತಿ ಹಬ್ಬಗಳ್ನ ತುಂಬ ದೊಡ್ಡ ಮಟ್ಟದಲ್ಲೇ ಆಚರಣೆ ಮಾಡ್ತಾರೆ ಅಂತಲೇ ಹೇಳಕ್ ಇಷ್ಟಪಡ್ತೀನಿ